ನಾವು ಗಿಡಗಳನ್ನು ಜಾಸ್ತಿ ಮಾಡಲು ಗ್ರಾಫ್ಟಿಂಗ್ ಯೂಸ್ ಮಾಡ್ಬೋದು ಅಥ್ವಾ ಬೇರೆ ಬೇರೆ ವಿಧಾನಗಳು ತುಂಬ ಇದೆ ಅದರಲ್ಲಿ ಗ್ರಾಫ್ಟಿಂಗ್ ಕೂಡ ಒಂದು ಅದು ಮತ್ತು ಡಿಫ್ ಡಿಫ್ರೆಂಟ್ ಕಳೆ ಏನು ಅಂತ ಕಳೆ ಅಂತಾರೆ ಸೊ ಹೀಗೆ ಬೇರೆ ಬೇರೆ ವಿಧಾನಗಳನ್ನು ಯೂಸ್ ಮಾಡಿಕೊಂಡು ನಾವು ಜಾಸ್ತಿ ಗಿಡಗಳನ್ನು ಬೆಳೆಸ್ಬೋದು ಸೊ ಅದಾದ ನಂತರ ನಾವು ಆ ಗಿಡಗಳಿಂದ ಏನು ಮಾಡ್ಬೋದು ಅಂದರೆ ಒಂದು ನರ್ಸರಿ ಕೂಡ ಓಪನ್ ಮಾಡ್ಬೋದು ಸೊ ಅದರಿಂದ ಬೇರೆ ಅವ್ರಿಗೂ ಆ ಗಿಡಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಆ ಗಿಡಗಳನ್ನ ನಾವು ಕೊಡ್ಬೋದು ಅವ್ರು ಕೂಡ ಬೆಳೆಸ್ಕೊಂಡು ಆ ಗಿಡಗಳಿಂದ ಮತ್ತು ಬೇರೆ ಬೇರೆ ವಿಧಾನಗಳಿಂದ ಯೂಸ್ ಪ ಉಪಯೋಗಿಸಿ ಮತ್ತೆ ಜಾಸ್ತಿ ಗಿಡ ಮಾಡಿ ಅವರು ಬೆನಿಫಿಟ್ಸ್ ತಗೊಳ್ಬೋದು ಸೊ ಈಗಿನ ಕಾಲದಲ್ಲಿ ಅಗ್ರಿಕಲ್ಚರ್ ಅಥ್ವಾ ಈ ಗಿಡಗಳಿಗೆ ತುಂಬನೇ ವ್ಯಾಲ್ಯು ಇದೆ ಸೊ ಒಂದು ಗಿಡದಿಂದ ನಾವು ಯಾ ಎಷ್ಟೆಲ್ಲ ರೀತಿಯಲ್ಲಿ ಉಪಯೋಗ ಪಡ್ಕೊಳ್ಬೋದು ಒಂದು ಗಿಡದಿಂದ ನಾವು ನೂರು ಗಿಡಗಳನ್ನ ಕೂಡ ಮಾಡ್ಬೋದು ಸೊ ಅದಕ್ಕೆ ಬೇಕಾಗಿದ್ದು ಬೇಕಾಗೋದು ಪ್ರಾಪರ್ ನಾಲೇಜ್ ಅಂತ ಏನು ಹೇಳ್ತೀವಿ ಅದು ಆ ಗಿಡಗಳನ್ನು ಹೇಗೆ ನೀವು ಜಾಸ್ತಿ ಮಾಡ್ಬೋದು ಅಥ್ವಾ ಹೇಗೆ ಬೆಳೆಸ್ಬೋದು ಅಂತ ನಿಮ್ಗೆ ಗೊತ್ತಾದರೆ ನೀವು ತುಂಬ ಗಿಡಗಳನ್ನು ಮಾಡ್ಬೋದು ಅದರಿಂದ ಹಾಗೆಯೇ ಗಿಡಗಳನ್ನು ಬೆಳೆಸಲು ಕೂಡ ನಮಗೆ ಮಣ್ಣಿನ ಬಗ್ಗೆ ಅಥ್ವಾ ಎಷ್ಟು ಪ್ರಮಾಣದ ಅಧಿಕ ಪೌಷ್ಠಿಕಾಂಶ ಬೇಕಾಗುತ್ತೆ ನೀರು ಇಂಥದ್ರಲ್ಲಿ ಬಗ್ಗೆ ಎಲ್ಲ ಗೊತ್ತಿರ್ಬೇಕಾಗುತ್ತೆ ಕೇವಲ ಗಿಡ ಮಾಡ್ತೀನಿ ಅಂತ ಹೋದರೆ ಅದು ಆಗ್ದೇನೆ ಇರ್ಬೋದು ಸೊ ಒಂದು ಗಿಡ ಮಾಡ್ಬೇಕು ಅಂದರೆ ಎಲ್ಲ ರೀತಿಯಿಂದಲೂ ನಮ್ಗೆ ಗೊತ್ತಿರಬೇಕು ಏನು ಮಾಡಬೇಕು ಅಂತ ಹೀಗೆ ಮಾಡಿದರೆ ನಮಗೆ ಒಂದು ಚೆನ್ನಾಗಿರೋ ಗಿಡ ಸಿಗುತ್ತೆ ಮತ್ತೇ ಬೇರೆ ಅವ್ರ್ಗೆ ಕೂಡ ಉಪಯೋಗ ಆಗುತ್ತೆ ನೀವು ಗ್ರಾಫ್ಟಿಂಗ್ ಅನ್ನೋದು ತುಂಬ ಚ ಮಾಡ್ಬೋದು ಒಂದು ಗಿಡದಿಂದ ಅಥ್ವಾ ಬೇರೆ ಬೇರೆ ಗಿಡಕ್ಕೆ ಯೂಸ್ ಮಾಡಿಬಿಟ್ಟು ಒಂದೇ ಗಿಡದಿಂದ ಬೇರೆ ಬೇರೆ ಗಿಡಗಳನ್ನು ಮಾಡ್ಬೋದು ಅಥ್ವಾ ಒಂದೇ ಥರದ ಗಿಡದಲ್ಲಿ ಎರಡು ಅಥ್ವಾ ಮೂರು ವಿಧಗಳ ಗಿಡಗಳನ್ನ ಬೆಳೆಸ್ಬೋದು ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಮನೆ ಕೂಡ ಸೇವ್ ಆಗುತ್ತೆ ಆ್ಯಂಡ್ ಯಾವುದೇ ಥರದ ಪೌಷ್ಠಿಕಾಂಶಗಳ ಕೊರತೆ ಆಗಲ್ಲ ಆ ಗಿಡಕ್ಕೆ ಇದರಿಂದ ಗಿಡ ಕೂಡ ಚೆನ್ನಾಗಿ ಬೆಳಿಯತ್ತೆ ಮತ್ತು ಅದ್ರ ಬೀಜಗಳು ಒಂದು ಗಿಡದ ಏನಾದ್ರೂ ಹಣ್ಣು ಆದರೆ ಅಥ್ವಾ ಆ ಕೊಂಬೆಗಳನ್ನು ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಆಗಿ ನೆಟ್ಟು ಬೇರೆ ಬರೋದು ಹಂಗೆ ಮಾಡಿದರೆ ಉಪಯೋಗ ಆಗುತ್ತೆ ಸೊ ಒಂದೇ ಗಿಡದ ಹಣ್ಣಿನಿಂದ ನಮ್ಗೆ ಎಷ್ಟು ಬೀಜಗಳು ಸಿಗುತ್ತೋ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಬೋದು ಬೇರೆ ಬೇರೆ ಗಿಡಕ್ಕೆ ಗಿಡ ಆಗಿ ಮಾಡೋಕ್ಕೆ ಸೊ ಅದರಿಂದ ಒಂದು ಗಿಡಗಳನ್ನ ಗಿಡಗಳನ್ನು ಯೂಸ್ ಮಾಡ್ಕೊಂಡು ನೀವು ಒಂದು ನರ್ಸರಿ ಥರ ಓಪನ್ ಮಾಡ್ಬೋದು ಅಥ್ವಾ ನಿಮ್ಗೆ ಗೊತ್ತಿರೋರ್ಗೆ ಕೊಡ್ಬೋದು ಅವರು ಬೆಳೆಸ್ಬಿಟ್ಟು ಅವ್ರ್ದು ಅವ್ರಿಗೆ ಗೊತ್ತಿರುವಂಥ ವಿಧಾನದಲ್ಲಿ ಅವರು ಗಿಡಗಳನ್ನ ಬೆಳೆಸ್ತಾರೆ ಸೊ ಬೆಳ್ದಾಗಿದ್ದ ಗಿಡ ಔಷಧಿ ಗುಣ ಇದ್ದರೆ ಅಥ್ವಾ ಫ್ರುಟ್ ಅದು ಒಂದು ಹಣ್ಣಿನ ಗಿಡ ಆಗಿದ್ದರೆ ಉಪಯೋಗ ಆಗುತ್ತೆ ಹಣ್ಣಿನ ಗಿಡ ಆದರೆ ನಾವು ಅದನ್ನ ಮರು ಉಪಯೋಗ ಮಾಡ್ಕೊಳ್ಬೋದು ಅದ್ರ ಬೀಜಗಳಿಂದ ಔಷಧಿ ಗುಣ ಇದ್ರೂ ಔಷಧಕ್ಕೆ ಯೂಸ್ ಆಗುತ್ತೆ ಅದು ಮತ್ತೊಂದು ಈಗಿನ ಕಾಲದಲ್ಲಿ ನಮಗೆ ಪಾಲಿನೇಟರ್ಸ್ ಅಂತ ಇರುತ್ತೆ ಅಥ್ವಾ ಪಾಲಿನೇಟರ್ಸ್ ಇದ್ದೇ ಇರ್ತಾರೆ ಎಲ್ಲ ಕಡೆಯೂ ಅವ್ರಿಂದಲೂ ತುಂಬ ಉಪಯೋಗ ಆಗುತ್ತೆ ಒಂದು ಗಿಡದಿಂದ ಜಾಸ್ತಿ ಗಿಡ ಬೇಕು ಅಂದರೆ ಅವರು ತುಂಬನೇ ಯೂಸ್ ಆಗ್ತಾರೆ ಪಾಲಿನೇಟರ್ಸ್ ಸೊ ಒಂದು ಕೃಷಿ ಜೊತೆ ಮತ್ತೊಂದು ವಿಧಾನವನ್ನು ಅಡ್ ಅಳ್ವಳ್ಸ್ಕೊಂಡು ಇದ್ದರೆ ಇದು ತುಂಬನೇ ಉಪಯೋಗ ಆಗುತ್ತೆ ನಮ್ಮ ಬೇ ಜಾಸ್ತಿ ಏನು ಶ್ರಮ ಪಡ್ಬೇಕು ಅಂತ ಇರಲ್ಲ ಪಾಲಿನೇಟರ್ಸ್ ನಮ್ಮ ಶ್ರಮಾನ ಆಲ್ಮೋಸ್ಟ್ ಶ್ರಮಕ್ಕೆ ಉಪಯೋಗ ಮಾಡ್ತಾರೆ ಹೀಗೆ ಪಾಲಿನೇಟರ್ಸ್ಗಳನ್ನು ಕೂಡ ಯೂಸ್ ಮಾಡಿ ನಾವು ತುಂಬ ಗಿಡಗಳನ್ನ ಮಾಡ್ಬೋದು ಅದರಿಂದ ಪಾಲಿನೇಟರ್ಸ್ಗಳಿಂದ ಕೂಡ ನಮಗೆ ತುಂಬ ಉಪಯೋಗ ಇರುತ್ತೆ ಅವ್ರು ಗಿಡಗಳಿಂದ ಆ ರಸವನ್ನು ಯೂಸ್ ಮಾಡಿ ನೆಕ್ಟರನ್ನು ಯೂಸ್ ಮಾಡಿ ನಮಗೆ ಜೇನು ತುಪ್ಪ ಅಥ್ವಾ ಅಂಥದೆಲ್ಲ ಕೊಡೋಕೆ ಕೊಡೋಕೆ ಯೂಸ್ ಆಗುತ್ತೆ ಸೊ ಸಸ್ಯಗಳು ಜೊತೆ ನಾವು ಪಾಲಿನೇಟರ್ಸ್ಗೂ ಸ್ವಲ್ಪ ಹೋಮ್ ಅಂತ ಮಾಡಿದರೆ ಒಳ್ಳೆಯದು ಸೊ ಇದನ್ನು ನಮ್ಮ ಜಾಸ್ತಿ ಗಿಡವೂ ಸಿಗುತ್ತೆ ಜಾಸ್ತಿ ಲಾಭ ಕೂಡ ಇರುತ್ತೆ ಆ ಗಿಡಗಳಿಂದ ಮತ್ತೆ ನಾವು ಡಬ್ಬಲ್ ಮಾಡಿಕೊಂಡು ಬೇರೆ ಅವ್ರಿಗೆ ಕೊಟ್ಟು ಅದ್ರಿಂದಲೂ ಲಾಭ ತಗೊಳ್ಬೋದು